ನಮ್ಮೂರಲ್ಲಿ ದಸ್ರಾ ಹಬ್ಬ ಭಾಳ ಭೇಷ್ ಮಾಡ್ತಇದೀವಿ ಆಮೇಲೆ ತಿರ್ಗ ಗೌರುಣಿವೆ ಬರ್ತದೆ ಗೌರುಣಿವೆ ಅದು ಭಾಳ ಭೇಷಾತತೆ ಬೆನಕಪ್ನ ಹಬ್ಬ ಬರ್ತದೆ ಅದು ಭಾಳ ಚೆನ್ನಾಗಿ ಮಾಡ್ತಾ ಇದಾರೆ ಅವಾಗಿನ ಕೂಡ ಇವಾಗ ಭರ್ಜರಿ ನಡಿತೈತೆ ಮತ್ತು ಮತ್ತು ಹುಣಿಮೆ ದಿನ ಭರ್ಜರಿ ಲಕ್ಷಾನುಗಟ್ಲೆ ಜನ ಬರ್ತಾರೆ ಮತ್ತು ಆಮೇಲೆ ಬಸವನ ಜಯಂತಿಗೆ ಅಲ್ಲಿ ಲಕ್ಷಾನುಗಟ್ಲೆ ಜನ ಬರ್ತಾರೆ ಊರು ಒಗ್ಗಟ್ಟಿನ್ ಮೇಲೆ ದೇಶ ಊಟದ ವ್ಯವಸ್ಥೆ ಎಲ್ಲ ಜನ ದಾಸೋಹ ನಡಿತೈತೆ ಹದಿನೈದು ದಿವಸ ನಮ್ಮೂರು ಅಂಜಾಳಲ್ಲಿ ಅವರು ಗುರುಗಳು ಹುಟ್ಟಿರ್ತಕ್ಕಂಥ ಊರು ಎಮ್ಮಿಗನೂರು ಜಡೆಪ್ಪ ತಾತನವರ ಮಠ ಭಾಳ ಉಸ್ತುವಾರಿಂದ ನಡಿತೈತೆ ಹದಿನೈದು ದಿವಸ ಪುರಾಣ ನಡಿತೈತೆ ಇಲ್ಲಿ ದಿನಾ ಪ್ರವಚನ ನಡಿತೈತೆ ಶಿವಪ್ಪ ತಾತನ ಮಠದಲ್ಲಿ ಮತ್ತು ತಿಂಗಳಿಗೊಂದು ಬರೀ ಅಮಾವಾಸೆ ಲಕ್ಷಾನುಗಟ್ಲೆ ಬರ್ತಾರೆ ಊಟ ಚೆನ್ನಾಗ್ ನಡೀತೈತೆ ವಿಚಾರ ಪರತತ್ವದ್ದ್ ವಿಚಾರ ಮಾತಾಡ್ತಾ ಇದಾರೆ ನಮ್ಮಲ್ಲಿ ಭಾಳ ಸಂತೋಷ ಐತೆ ಅಂಜಾಳಲ್ಲಿ ಏನು ತೊಂದರೆ ಇಲ್ಲ ಅವ್ರ ಮಾತುಗಳು ಕೇಳಿಬಿಟ್ಟರೆ ಸುಣ್ಣದ ಕೋಲಂಥದು ಮನಸು ಅಂಥ ಕಲ್ಲು ಕಲ್ಲು ಕರಗಿ ಹೋಗುವಂಥ ಮಾತುಗಳಿದ್ದಾವಿಲ್ಲಿ ಶರಣರು ಹುಟ್ಟಿಗೇವು ಅವರು ಈ ಥರ ಈ ಜನ ಅತ್ತ ಇತ್ತ ಭೂಮಿ ಸುತ್ತ ಎತ್ತಲು ಹುಡುಕಲಿಲ್ಲವಯ್ಯ ನಿತ್ಯ ಸರವರ ಒಕ್ಕೂ ಬಂದ ನಿಮ್ಮನ್ನು ರಕ್ಷಿಪನು ಅಂತ ಹೇಳ್ಬಿಟ್ಟಾರ ಆದರೂ ನಾವು ಈ ಊರ ಬಿಡೋದು ಇನ್ನೊಂದು ಊರಿಗೆ ಹೋಗೋದು ಅದೆಲ್ಲ ದಡ್ಡತನ ಇವೆಲ್ಲಾ ನಾವು ಮಾಡಿಕ್ಕಂಡಿರ್ತಕ್ಕಂಥವು ಒಂದು ದಾರಿ ಹಿಡ್ಕೊಂಡು ಹೋದ್ರೆ ದಾರಿ ಒಳ್ಳೆ ದಾರಿ ಸಿಕ್ತದೆ ನಿಮಗೆ ಮತ್ತು ಎಲ್ಲಾ ಶಿಲ್ಪಗಳಿಗೆ ಪೂಜೆ ಮಾಡಿದರೆ ನಮಗೇನು ಉಪಯೋಗಿಲ್ಲ ಮಾತಾಡೋ ದೇವ್ರುತಾಕ್ ಹೋದ್ರೆ ಮಾತಾಡ್ತಾನೆ ಯಾವಾಗ ಬಂದಿದ್ದೀಯಪ್ಪ ಊಟ ಆಯ್ತೆನಪ್ಪ ಚೆನ್ನಾಗಿದಿಯಾ ಅಂತ ಕೇಳ್ತಾನೆ ಮೂಕ ದೇವರಿಗೆ ಕೈ ಮುಗಿದರೆ ನಮ್ಗೇನು ಲಾಭ ಸಿಗ್ತದೆ ಜನ ಹೋತಾರೆ ಜನ ಮರುಳೊ ಜಾತ್ರೆ ಮರುಳೋ ಅಂತೇಳಿ ಸುಮ್ಮನೆ ಎಲ್ಲಿ ಕೆಂಪುಪಟ್ಟಿರ್ತತೋ ಅಲ್ಲಿಗೆ ನಮಸ್ಕಾರ ಮಾಡೋದು ಅಲ್ಲೇ ಕುಂತ್ಕೊಂಬೋದು ಹಂಗೆ ಹೋಗೋದು ಒಳ್ಳೆ ದಾರಿಗೆ ಬರ್ಬೋದು ಬರೀ ಇದೇ ಮಾರಮ್ಮ ಸುಂಕನಮ್ಮ ದುಗ್ಗನಮ್ಮ ಅಂತೇಳಿ ಊರು ಬಿಟ್ಟರು ಈಥರ ನಡಿತೈತೆ ಹಳ್ಳಿಗಳೆಲ್ಲ ವಿವರ ಕೇಳೋರಿಲ್ಲ ವಿಚಾರ ಮಾಡೋರಿಲ್ಲ ಬರೀ ತಮ್ಮದೇ ತಾವು ನೋಡಿಕೋಂತ ಎಲ್ಲಿ ಬೇಟೆ ಮಾಡರೆ ಅಲ್ಲಿಗೆ ಊಟಕ್ಕೆ ಹೋತರ ಇದರಲ್ಲಿ ಏನೈತೆ ಇಲ್ಲಿ ಏನೈತೆ ಪರತತ್ವದಾಗ್ ಏನೈತೆ ಅಂಬೋದ್ ಗೊತ್ತು ಮಾಡ್ಕೊಂಬರು ಒಬ್ಬರು ಇಲ್ಲ ರೈತರ ಕಷ್ಟ ಇಲ್ಲೇ ನಿವಾರಣೆ ಆಗಬೇಕು ಗುರುಗಳ ತಕ್ಕ ಗುರುವಿಲ್ಲದಿರಬಾರದೆಂಥ ಹೇಳ್ತಾರ್ ಈ ಹಿರಿಯರು ತಂದೆ ತಾಯಿ ಇಲ್ಲದಿದ್ರೆ ಬದುಕ್ಬೋದು ಹೊಲ ಮನೆ ಇಲ್ಲಾದ್ರು ಬದುಕ್ಬೋದು ಹೆಂಡ್ತಿ ಮಕ್ಕಳು ಇಲ್ಲಾದ್ರು ಬದುಕ್ಬೋದು ಗುರುವಿಲ್ಲದಿದ್ರೆ ಬದುಕೋಕ್ ಸಾಧ್ಯವಿಲ್ಲ ಅಂತ ಶರಣರು ಹೇಳಿ ಬಿಟ್ಟಾರಾ ಅದೇ ಥರ ಹೋದ್ರೆ ನಮ್ಮ ಜೀವನ ಭೇಷಾತತೆ